ನಾವು ಏನಾದರೂ ಹಲವಾರು ದಿನಗಳ ಕಾಲ ಎಲ್ಲಿಗಾದರೂ ಹೊರಗೆ ಹೋಗಬೇಕಿದ್ರೆ ನಾವು ಬೆಳೆಸಿದ ಗಿಡ ಮತ್ತು ಅದು ಗಿಡ ಮತ್ತು ಮರಗಳನ್ನು ನಾವು ನಮ್ಮ ನಾವು ಯಾವಾಗಲೂ ಅಂದರೆ ಫ್ಯಾಮಿಲಿ ಸಮೇತ ನಾವು ಎಲ್ಲಿಗೂ ಹೋಗ್ತಿರ್ಲಿಲ್ಲ ಮನೇಲಿ ಒಬ್ಬರಾದ್ರೂ ಇರ್ತಿದ್ವಿ ಒಬ್ಬರಾದ್ರೂ ಅವರಿಗೆ ನಾವು ಒಪ್ಪಿಸಿ ನಾವು ಎಲ್ಲ ನೋಡಿಕೊಳ್ಳಿ ಗಿಡಕ್ಕೆ ನೀರು ಹಾಕಿ ಅಥವಾ ಅವುಗಳ ಅಂದರೆ ಇವಾಗ ಹೂವ ಆದರೆ ಅವುಗಳನ್ನ ಬಿಡಿಸಿಕೊಂಡು ಎತ್ತಿಡ್ರಿ ಅಥವಾ ಅವಕ್ಕೆ ದಿನಾ ನೀರಾಕಿ ಸೊಂಪಿಂದ ಸೊಂಪಿಂದ ತೆಗೆದುಕೊಂಡು ನೀರಾಕಿ ಅದನ್ನು ಯಾರನ್ನು ಯಾರು ಕೇಳಿದ್ವಿ ಅದನ್ನು ಯಾರೂ ಕೀಳದೇ ನಾ ನೋಡಿಕೊಳ್ಳಿ ಅಥವಾ ಅವನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಥವಾ ಫ್ಯಾಮಿಲಿ ಸಮೇತ ನಾವೇನಾದರೂ ಎಲ್ಲರೂ ಹೊರ್ಟ್ರೆ ನಾವು ಹಲವಾರು ದಿನಗಳು ಅಂದರೆ ಎಲ್ಲರೂ ಹೊರ್ಟ್ರೆ ನಾವು ನಮ್ಮ ಸುತ್ತಮುತ್ತಲಿನ ಮನೆಗಳಿಗೆ ಒಬ್ಬರಿಗೆ ಒಪ್ಪಿಸಿ ಹೋಗೋದಿದೆ ಅಂದರೆ ಏಕೆ ಗಿಡಗಳಿಗೆ ನೀರನ್ನು ಹಾಕಿಲ್ಲ ಅಂದರೆ ಅವು ಒಣಗೋಗಿ ಬಿಡ್ತವೆ ಅವು ಯೂಸ್ ಆಗಲ್ಲ ಅವು ಯೂಸ್ ಆಗಲ್ಲ ಏನಾದರೂ ನಾವು ಒಣಗೋಗಿ ಬಿಟ್ಟರೆ ಎಲ್ಲ ಹಾಳಾಗುತ್ತೆ ಗಿಡಗಳು ನಾವು ನಿ ದಿನನಿತ್ಯ ನಾವು ನೀರನ್ನು ಹಾಕಿದ್ರೆ ಅವು ಚೆನ್ನಾಗಿರ್ತವೆ ಅಥವಾ ನಮಗೆ ಬೇಕಾದ ಫುಡ್ ಆಹಾರ ಅಥವಾ ತರಕಾರಿ ಹಣ್ಣುಗಳು ಹೂವುಗಳು ಬಿಡುತ್ತವೆ ನಾವು ನೀರು ಹಾಕಲಿಲ್ಲ ಅಂದರೆ ಅವು ಒಣಗೋಗಿ ಬಿಡ್ತವೆ ಅದಕೋಸ್ಕರ ನಾವು ನಮ್ಮ ಸುತ್ತಮುತ್ತಲಿನ ಯಾವುದಾದ್ರು ಮನೆಗೆ ಒಪ್ಪಿಸಿ ಹೋಗುತ್ತಿದ್ದೆವು